ನಾವು ಕಾಲೇಜ್ ಬಂಕೊಡ್ ಈಜೊಡ್ಯೋಕ್ಕೆ ಹೋದಾಗ ಒಂದು ಬಾವಿ ಆ ಬಾವಿ ಅಥವಾ ಒಂದು ಶಡ್ಡು ಬಾವಿ ಹತ್ತಿರನೆ ಬಾವಿ ಕಟ್ಟೆ ಮೇಲೆನೆ ಒಂದು ಶೆಡ್ಡು ಬಾವಿ ತುಂಬ ನೀರಿತ್ತು ಆ ನೀರಿಗೆ ಜಿಗಿಯೋದು ಈಜೊಡೆಯೋದು ಈ ಥರ ಸಂದರ್ಭ ಇತ್ತು ಆಗ ನನ್ನ ಒಂದು ಫ್ರೆಂಡು ಒಬ್ಬ ಮನೋಜ್ ಅಂಥೇಳಿ ಅವ್ನಿಗೆ ಈಜು ಬರಲ್ಲ ನಾನು ಸ್ವಿಮಿಂಗ್ ಪೂಲಲ್ಲಿ ಹೊಡ್ದಿದ್ದೀನಿ ಇಲ್ಲೂ ಹೊಡಿತೀನಿ ಅಂತ್ಹೇಳ್ಬಿಟ್ಟು ಪಂಪ್ ಶೆಡ್ ಮೇಲೆ ಹೋಗಿ ನೀರಿಗಿಳಿದ ಅವನು ನೀರಿಗಿಳಿದವನು ಈಜು ಬಿದ್ದು ಒದ್ದಾಡಕ್ಕೆ ಶುರು ಮಾಡಿದ ನೀರಲ್ಲಿ ಎತ್ಕೊಂಡು ಬರೋಣಂತ ನಾನೂ ಹೋದೆ ಅವನ್ನ ಅವ್ನು ನನ್ನ ಹಿಡ್ಕೊಂಬಿಟ್ಟ ನಾನೂ ಅವ್ನು ಇಬ್ಬರೂ ಸೇರಿ ಮುಳ್ಗೋದ್ವಿ ಮೇಲೆಯಿಂದ ನನ್ನ ಫ್ರೆಂಡು ಪ್ಯಾಂಟು ಎರಡು ಪ್ಯಾಂಟ್ ಕಟ್ಟಾಕಿ ಬಾವಿಗೆಸೆದ್ರು ಅವ್ನು ಬಾವಿಯಿಂದ ಆಚೆ ಬಂದರೆ ಅವನೂ ನೀರು ಕುಡಿದಿದ್ದ ನಾನೂ ಕುರ್ದಿದ್ ನೀರೆಲ್ಲ ಕುಡಿದಿದ್ದೆ ಆ ಒಂದು ಸಂದರ್ಭದಲ್ಲೇ ಪ್ರಾಣ ಹೋಗಿದೆ ಎಂದನ್ಸ್ಬಿಡ್ತು ನನ್ನ ಜೀವನ ಎಲ್ಲ ಆ ಬಾವಿಯ ಸುತ್ತ ಕಾಣಿಸ್ತು ನನ್ನ ಪ್ರಾಣ ಹೋಯ್ತು ನಾನು ಇನ್ನು ಉಳಿಯಲ್ಲ ನಾನು ಇಷ್ಟು ದಿನ ಬದ್ಕಿದ್ದೀನಿ ಅನ್ನೋದೇ ಹೆಚ್ಚು ಇವತ್ತು ಸತ್ತೋದೆ ಅಂತ ಅಂಥ ಸಂದರ್ಭದಲ್ಲಿ ಈಜು ಬಾರದೆ ಇರೋನತ್ರ ಏನಾದರೂ ದೂರದಿಂದ ಕಟ್ಟಿಗೆ ಡ್ರಿಪ್ ಪೈಪು ಹಗ್ಗನೊ ಮತ್ತೊಂದೊ ಏನಾದರೂ ಕೊಟ್ಟೇ ಆಚೆಗೆ ಎಳ್ಕೊಬೇಕು ಹೊರತು ಈಜು ಬಂದ್ರು ಈಜು ಬರೋರ ಹತ್ತಿರ ಹೋಗ್ಬಾರ್ದು ಯಾಕಂದರೆ ಅವ್ರಿಗೆ ಪ್ರಾಣ ಹೋಗೊ ಭೀತಿಯಲ್ಲೇ ನಮ್ಮನ್ನೂ ಕೂಡ ಹಿಡ್ಕೊಂಬಿಡ್ತಾರೆ ಅವನ ಪ್ರಾಣ ಉಳ್ಸ್ಕೊಳ್ಳೋಕೆ ನನ್ನೂ ಕೂಡ ಹಿಡ್ಕೊಂಡ ಆವತ್ತು ನಾನು ಸತ್ತೋದೆ ಅನ್ಕೊಂಡೆ ಅವನೂ ಸತ್ತೋದ ಅನ್ಕೊಂಡೆ ಆವತ್ತು ಅಂತಹ ಪ್ರಾಣ ಸಂಘಟನೆಗಳು ಹೆಚ್ಚಾಗಿದೆ